ನಮ್ಮ ಪ್ರದೇಶದಲ್ಲಿ ಅಂತ ಬಂದಾಗ ನಮ್ಮ ಪ್ರದೇಶದಲ್ಲಿ ಖಾಸಗಿ ಬ್ಯಾಂಕುಗಳು ಅತಿ ಕಡಿಮೆ ಸರ್ಕಾರಿ ಬ್ಯಾಂಕುಗಳೇ ಜಾಸ್ತಿ ಸರ್ಕಾರಿ ಬ್ಯಾಂಕುಗಳಿಗೆ ನಾವು ಹೆಚ್ಚು ಪ್ರಾಧಾನ್ಯತೆ ಕೊಡ್ತೀವಿ ಖಾಸಗಿ ಬ್ಯಾಂಕುಗಳಿಗೆ ನಾವು ಕಡಿಮೆ ಪ್ರಾಧಾನ್ಯತೆ ಕೊಡ್ತೀವಿ ಅಂತನೇ ಹೇಳ್ಬೋದು ಖಾಸಗಿ ಪ್ರಾದ್ಯ ಖಾಸಗಿ ಬ್ಯಾಂಕುಗಳಲ್ಲಿ ಹೆಚ್ಚು ಹೆಚ್ಚು ಫ್ರ ಫ್ರಾಡು ಅಫೆನ್ಸು ವ್ಯವಹಾರಗಳು ನಡಿತವೆ ಅಂತನೇ ಹೇಳ್ಬೋದು ಸರ್ಕಾರಿ ಬ್ಯಾಂಕುಗಳು ಸರ್ಕಾರಿ ಬ್ಯಾಂಕುಗಳು ಅಂತ ಬಂದಾಗ ಸರ್ಕಾರಿ ಬ್ಯಾಂಕುಗಳಲ್ಲಿ ಯಾವುದೇ ಒಂದು ಸಾಲ ತಗೊಂಡ್ರು ಕೂಡ ಬಡ್ಡಿ ಕಡಿಮೆ ಇರುತ್ತದೆ ಆ ಸರ್ಕಾರಿ ಬ್ಯಾಂಕುಗಳಲ್ಲಿ ಮಿನಿಮಮ್ ಪಿಕ್ಸಿರುತ್ತದೆ ಸರ್ಕಾರಿ ಬ್ಯಾಂಕುಗಳು ಒಂಥರ ಸರ್ಕಾರದ ಬ್ಯಾಂಕುಗಳಲ್ಲಿ ಸಾಲ ಮನ್ನಾ ಮಾಡ್ಬೋದು ಮಾಡ್ದೇ ಇರ್ಬೋದು ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಅಥವಾ ಕಟ್ದೇ ಇದ್ರು ಅವರು ಅಷ್ಟೊಂದೇನೂ ಡಿಮ್ಯಾಂಡ್ ಮಾಡಕ್ಕೋಗಲ್ಲ ಆದರೆ ಖಾಸಗಿ ಬ್ಯಾಂಕುಗಳಲ್ಲಿ ಸಾಲವನ್ನು ತೆಗೆದುಕೊಂಡರೆ ವಿಮೆಯನ್ನು ಮಾಡಿಸ್ಕೊಂಡ್ರೆ ಖಾಸಗಿ ಬ್ಯಾಂಕುಗಳಿಗೆ ಬಡ್ಡಿ ಜಾಸ್ತಿ ಖಾಸಗಿ ಬ್ಯಾಂಕುಗಳು ಜಾಸ್ತಿ ಬಡ್ಡಿಯನ್ನು ಹಾಕುತ್ತವೆ ಮತ್ತು ಜಾಸ್ತಿ ಹಿಂಸೆಯನ್ನು ಮಾಡುತ್ತವೆ ಕಸ್ಟಮರ್ಗೆ ಕಟ್ಟಲೇಬೇಕು ಅಂತ ದುಡ್ಡನ್ನು ಮತ್ತು ಮುಂತಾದ ಖಾಸಗಿ ಬ್ಯಾಂಕುಗಳಲ್ಲಿ ಸೇಫ್ಟಿ ಕಡಿಮೆ ಇರುತ್ತದೆ ಅಂತನೇ ಹೇಳ್ಬೋದು ಸರ್ಕಾರಿ ಬ್ಯಾಂಕುಗಳು ಜಾಸ್ತಿ ಇರ್ತದೆ ನಮ್ಮ ಪ್ರದೇಶದಲ್ಲಿ ಸರ್ಕಾರಿ ಬ್ಯಾಂಕು ಅಂತ ಬಂದಾಗ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಇದೆ ಕೆನರಾ ಬ್ಯಾಂಕಿದೆ ಹೀಗೆ ಮುಂತಾದ ಬ್ಯಾಂಕುಗಳನ್ನು ಕಾಣ್ಬೋದು ಪ್ರೈವೇಟ್ ಬ್ಯಾಂಕುಗಳು ಕಡಿಮೆನೇ ಇರೋದು ಅಂತ ನಮ್ಮ ಪ್ರದೇಶದಲ್ಲಿ ಅಂತನೇ ಹೇಳ್ಬೋದು